ನನಗೆ ಬಾಲಿ ಅಂದರೆ ತುಂಬ ಇಷ್ಟ ಯಾಕಂದರೆ ನನ್ನದು ಎರಡು ಮೂರು ಜನ ಫ್ರೆಂಡ್ಸು ಆಫ್ಟರ್ ಮ್ಯಾರೇಜು ಹನ್ಮನ್ ಟೂರು ಅಲ್ಲೇ ಹೋಗಿದ್ದರು ಸೊ ಅಲ್ಲಿ ನಾನು ಸುಮಾರು ಫೋಟೋಸು ವಿಸಿಟಿಂಗ್ ಪ್ಲೇಸೆಲ್ಲ ನೋಡಿದ್ದೆ ಬಟ್ ಮೊದಲಿಂದನು ತುಂಬ ಬಾಲಿ ಬಗ್ಗೆ ಕೇಳಿದ್ದರಿಂದ ನನಗೆ ಬಾಲಿ ವಿಸಿಟ್ ಮಾಡಬೇಕು ಅಂತ ತುಂಬ ಇಷ್ಟ ಇದೆ ಅಲ್ಲಿ ಎಲ್ಲ ಬಾಲಿನ ತುಂಬ ಜನಪ್ರಿಯ ಪ್ರವಾಸಿ ತಾಣ ಅಂತ ಎಲ್ಲರಿಗೂ ಗೊತ್ತಿದೆ ಯಾಕಂದರೆ ನಾರ್ಮಲ್ ಪೀಪಲ್ ಬಿಟ್ಟು ಇಂಡಸ್ಟ್ರಿಯಲ್ಲಿದ್ದವರು ಹೈ ಸೊಸೈಟಿಯಲ್ಲಿ ಇದ್ದವರು ಕೂಡ ಅಲ್ಲಿಗೆ ಹೋಗ್ತಾರೆ ಅಲ್ಲಿಯ ಸಾಂಪ್ರದಾಯಿಕ ಮತ್ತು ಆಧುನಿಕ ನೃತ್ಯ ಶಿಲ್ಪಕಲೆ ಚಿತ್ರಕಲೆ ಅದೆಲ್ಲ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನನಗೆ ಬಾಲಿ ಹೋಗಬೇಕು ಅಂತ ತುಂಬ ಇಷ್ಟ ಬಾಲಿಯಲ್ಲಿ ತೀರ್ಥ ಎಂಪಲ್ ಎಂಬ ಒಂದು ಚಿಲುಮೆ ಇದೆ ಅದ್ರಲ್ಲಿ ನೀರು ಮೀಯುದರಿಂದ ಮೈಮನಗಳ ಜೊತೆಗೆ ಆತ್ಮವು ಶುದ್ಧಿಯಾಗುತ್ತೆ ಎಂತಾರೆ ಇದು ಹಿಂದೂ ಜನರ ನಂಬಿಕೆ ಅಂತ ಹೇಳ್ತಾರೆ ಮತ್ತು ಅದು ಪ್ರಕೃತಿಯ ದೇವರನ್ನು ಕಾಣುವ ಬಾಲಿ ಮನೋಧರ್ಮಕ್ಕೆ ಅನುಗುಣವಾಗಿದೆ ಅನ್ನುದದು ಕೂಡ ನಂಬಿಕೆ ಇಂಡೋನೇಷ್ಯಾದಲ್ಲಿ ಬಾಲಿನ ದೇವರ ದೀಪ ಎಂದು ಕರಿತಾರೆ ಅದಕ್ಕೆ ಇದು ದೇವರಿಗೂ ತುಂಬ ಆಕರ್ಷಕ ಇನ್ನಿಷ್ಟಷ್ಟು ಚಂದದ ದೀಪ ಅಂತ ಹೇಳ್ತಾರೆ ದೇವರು ಕಣ್ಣು ಹಾಯಸಿದಲ್ಲೆಲ್ಲ ದೇವರುಗಳೇ ದೇವಾಲಯಗಳೇ ಇದೆ ಬಾಲಿಯಲ್ಲಿ ಆಚರಿಸೋ ಹಿಂದೂ ಧರ್ಮಕ್ಕೆ ಅವ್ರ ತೀರ್ಥಕ್ಕೆ ಆಗಮ್ ತೀರ್ಥ ಅಂದು ಕರಿತಾರಂತೆ ಆಚರಿಸ್ತಾ ಇದು ಮಾಡುವುದಕ್ಕೆ ಇಲ್ಲಿ ಅದರೊಂದಿಗೆ ಅವರು ಪ್ರತಿ ಆರು ತಿಂಗಳಿಗೊಮ್ಮೆ ಅಲ್ಲಿ ದೇಹ ಮನಸ್ಸು ಆತ್ಮದ ಮೂರು ಸ್ವಚ್ಛಗೊಳಿಸುವ ಮೇಲ್ಕಾಟ್ ತೀರ್ಥಸ್ನಾನ ಕೂಡ ಮಾಡ್ತಾರೆ ಬಾಲಿಯಲ್ಲಿ ಅಂತ ಹೇಳ್ತಾರೆ ಟೋಟಲಿ ಹೇಳುದಂದರೆ ಬಾಲಿ ತುಂಬ ಒಂಥರ ಪೀಸ್ಫುಲ್ ಪ್ಲೇಸ್ ಅಲ್ಲಿ ಹೆಚ್ಚಾಗಿ ದೇವಾಲಯಗಳು ಇದೆ ಆಮೇಲೆ ಅಂದರೆ ಒಂದು ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಏನೆಲ್ಲ ಇದೆ ಅದಿದೆ ಮತ್ತು ಸಮುದ್ರದಲ್ಲೆಲ್ಲ ಚೆನ್ನಾಗಿದೆ ತ್ರಿಕೋಣಾಕಾರದಲ್ಲಿ ಸಮುದ್ರ ಇದೆ ಅಲ್ಲಿ ಚೆನ್ನಾಗಿ ಅಂದರೆ ಪ್ರವಾಸಿಗರನ್ನು ಆಕರ್ಷಣೆ ಮಾಡುತ್ತೆ ಅದು ಪ್ರವಾಸ ಕೇಂದ್ರವಾಗಿದೆ ಅಂದರೆ ಅಲ್ಲಿ ಸಮುದ್ರ ಜಾತಿಗಳ ಅತಿ ಹೆಚ್ಚು ಜೀವವೈವಿಧ್ಯವಾದ ಪ್ರದೇಶವಾಗಿದೆ ಸಮುದ್ರ ಅಲ್ಲಿ ನಾವು ಅರ ಅಂದರೆ ಒಂದು ಟೋಟಲ್ ಫ್ಯಾಮಿಲಿ ವಿಸಿಟಿಗೆ ಬಾಲಿ ತುಂಬ ಈಸಿ ಪ್ರೊಸೆಸ್ ಹೋಗುದೊಂದು ಸ್ವಲ್ಪ ಕಷ್ಟ ಬಿಟ್ಟರೆ ಅಲ್ಲಿ ಅಷ್ಟೊಂದೇನ್ ಖರ್ಚು ವೆಚ್ಚನೂ ಜಾಸ್ತಿ ಆಗಲ್ಲ ಅಂತ ಹೇಳ್ತಾರೆ ಅಂದರೆ ನೀವು ಸ್ಟೇಟ್ ಆಫ್ ಕಾಸ್ಟಿಗೂ ತುಂಬ ಕಮ್ಮಿ ಇದೆ ಅಂದರೆ ನಿಮಗೆ ಹೆಚ್ಚಾಗಿ ಮನಿ ವೇಸ್ಟು ಆಗಲ್ಲ ಅಲ್ಲಿ ಕಂಪೇರ್ ಮಾಡಿದರೆ ನಮಗೆ ಇಂಡಿಯನ್ ಮನಿಗಿಂತನೇ ವ್ಯಾಲ್ಯೂ ಜಾಸ್ತಿ ಅಲ್ಲೂ ನಮ್ಮ ಇಂಡಿಯನ್ ತುಂಬ ವ್ಯಾಲ್ಯೂ ಇದೆ ಅಂದರೆ ಅಲ್ಲಿ ಮನಿಗೆ ಕಂಪೇರ್ ಮಾಡಿದೆ ಅದಕ್ಕೋಸ್ಕರ ನಾನು ಬಾಲಿಗೆ ಹೋಗಕ್ಕೆ ಇಷ್ಟ ಮಾಡ್ತೀನಿ